ಮೇಡಮ್ ನಾನು ರಾಹುಲ್ ಅವರ ಮದರ್ ಮಾತಾಡ್ತಿರೋದು ಮೇಡಮ್ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು ಸ್ಕೂಲ್ಗೆ ಕಳ್ಸೊದಕ್ಕಾಗೋದಿಲ್ಲ ಹಾಂ ನಿನ್ನೆ ಚೆನ್ನಾಗೇ ಇದ್ದ ಮೇಡಮ್ ಯಾಕೋ ನೈಟೆಲ್ಲ ಸ್ವಲ್ಪ ಜ್ವರ ಬಂದುಬಿಟ್ಟಿತು ಇವಾಗ ಆಸ್ಪೆಟ್ಲಗೆ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಸ್ವಲ್ಪ ಕಳ್ಸೋದಕ್ಕಾಗಲ್ಲ

ಹಾಂ

ಹಾಂ ಹೌದು ಮೇಡಮ್

ಹಾಂ ಹೇಳ್ತಿವಿ ಮೇಡಮ್ ಎಷ್ಟು ಹೇಳಿದ್ರು ಹೇಳೋದ್ ಮಾತೇ ಕೇಳೊದಿಲ್ಲ ಹಾಂ ಟೂಶನಿಗೂ ಹಾಕಿದ್ದಿವಿ ಮೇಡಮ್ ಅಲ್ಲೂ ಎಲ್ಲ ಫುಲ್ ಕಂಪ್ಲೇಂಟು

ಹಾಂ ಸರಿ ಮೇಡಮ್

ಹಾಂ ಹಾಂ ಇಲ್ಲ ಮೇಡಮ್ ಆ ಥರ ಎಲ್ಲ ಮಾಡಬೇಡಿ ನಾನು ಬುದ್ದಿ ಹೇಳ್ತಿನ್ ಅವನಿಗೆ ಚೆನ್ನಾಗಿ ಓದೋದಿಕ್ಕೆ ಹೇಳ್ತಿನಿ ಪ್ರಿಪೇರ್ ಮಾಡ್ತಿನಿ ನಾನು ಮನೇಲಿ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್